ಹಾಂ ನಮಸ್ತೆ ನಮಸ್ತೆ ಹೇಳಿ ರೀ ನಮ್ಮದು ಚಿಲ್ಲಿ ಇದೆ ಪ್ಯಾಡಿ ಇದೆ ಹಾಗಲಕಾಯಿ ಇದೆ ಬೆಂಡೆ ಇದೆ ಟೊಮೊಟೊ ಇದೆ ನಿಮ್ಗೆ ಯಾವ್ದು ಬೇಕಾಗಿತ್ತು ನಿಮ್ಮ ಬ್ಯಾಡಗಿ ಇದೆ ಡಬಲ್ ಫೈ ತ್ರೀ ಒನ್ ಇದೆ ಹ್ಞೂ ಅದು ಐದರಿಂದ ಐದುವರೆ ತನ್ಕನು ಇದೆ

ನಮ್ಮದು ನೆಲ್ಲಿಂದು ಅಂದ್ರೆ ಸೋನಾ ಇದೆ ಹ್ಞೂ ಸೋನಾ ಮಸೂರಿ ಇದೆ ಅರ್ ಅನ್ ಅರಾ ಅರ್ ಅನ್ ಅರಾ ಇದೆ ಆರ್ ಎನ್ ಆರ್ ಇದೆ ನಿಮ್ಮ ಅರ್ ಅನ್ ಅರಾ ಅದು ಎರಡು ಸಾವಿರದ ಐನೂರು ಮೂವತ್ತು ಮೂವತ್ತು ಕೆಜಿ

ಅದು ಮೂರು ತಿಂಗಳು ಅರ್ವ್ ಹ್ಞೂ ತೊಂಬತ್ತು ದಿನಕ್ಕೆ ಬರತ್ತೆ

ಇಲ್ಲ ರೋಗ ಬರ್ತದೆ ಬರಲ್ಲಾಂತ ಏನಿಲ್ಲ ಅದಕ್ಕೊಂದು ಔಷಧಿದೆ ಕಸ್ತೂರಿ ಅಂತ ಬರ್ತದೆ ಆ ಕಸ್ತೂರಿಯನ್ನು ಸಿಂಪ ಸಿಂಪರಣೆ ಮಾಡಿದ್ರೆ ಆ ರೋಗ ಕ್ಲಿಯರ್ ಆಗ್ತದೆ ಹೌದು ಬನ್ರಿ ಎಂದಾದ್ರೂ ಬನ್ರಿ ನೀವು ಬೇಕಾದ್ರೆ ವಿಜಿಟ್ ಮಾಡಿರಿ ನಮ್ಮ ಅಂಗಡಿಗೆ ವಿಜಿಟ್ ಮಾಡಿದಾಗ ನಿಮಿಗೆ ಗೊತ್ತಾಗ್ತದೆ ಎಲ್ಲ ಹೇಳ್ತೀವ್ ನಾವು

ಹಾಂ ಬನ್ರಿ ಬನ್ರಿ ಬನ್ರಿ ಬನ್ರಿ ಹಾಂ ಓಕೆ ಹಾಂ ಓಕೆ ಡನ್